ನಾನು ಖರೀದಿರಿಸಿರುವಂಥಾ ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ಪಾಸಿಟಿವ್ ಒಂದು ಅವೇರ್ನೆಸ್ ಮೂಡ್ಸೋವಂತಹ ಒಂದು ಪ್ರಾಡಕ್ಟನ್ನು ನಾನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಟೆಸ್ಟ್ಬುಕ್ ಫಸ್ಟ್ ಪ್ರಾಡಕ್ಟ್ ನಾನು ತೆಗೆದುಕೊಂಡಿರುವಂಥದ್ದು ಯಾವ್ದಪ್ಪ ಅದು ಅಂತಂತಂದರೆ ನೂತನ ಜಿ ಕೆ ಎಂಬ ಪುಸ್ತಕವನ್ನು ನಾನು ತೆಗೆದುಕೊಂಡಿರುವಂಥದ್ದು ಈ ಒಂದು ನೂತನ ಜಿ ಕೆ ಪುಸ್ತಕದಲ್ಲಿ ಒಂದು ಜನ್ರಲ್ ಅವೇರ್ನೆಸ್ಸನ್ನ ಮೂಡಿಸುವಂಥಾ ಪುಸ್ತಕ ಇದು ಸ್ಪರ್ಧಾತ್ಮಕಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳಷ್ಟು ಸಹಾಯವಾಗುವಂತಹ ಒಂದು ಮುಖ್ಯವಾದ ಪುಸ್ತಕವಾಗಿರುತ್ತದೆ ಇದರಲ್ಲಿ ಸಾಮಾನ್ಯವಾಗಿ ಎಲ್ಲ ಒಂದು ಅಧ್ಯಯನದ ಬಗ್ಗೆ ಎಲ್ಲ ಜ್ಞಾನವನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ಎಲ್ಲಾ ತರಹದ ಒಂದು ನೋಟ್ ಜಿ ಕೆ ಅಂದರೆ ಜನ್ರಲ್ ಸ್ಟಡಿ ಬಗ್ಗೆ ಎಲ್ಲಾ ಒಂದು ಕರೆಂಟ್ ಅಪೀಯರ್ಸ್ ಆಗಿರ್ಬೋದು ಕರೆಂಟ್ ಇವೆಂಟ್ಸ್ ಆಗಿರ್ಬೋದು ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ಸಂವಿಧಾನ ಭಾರತದ ಇತರ ಒಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಬುಕ್ಕನ್ನ ಆಧರಿಸಿ ನೂತನ ಜಿ ಕೆ ಪುಸ್ತಕವನ್ನು ಅದನ್ನ ಜಿ ಕೆ ಪುಸ್ತಕವನ್ನು ತಯಾರು ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ ಈ ಒಂದು ನೂತನ ಜಿ ಕೆ ಪುಸ್ತಕವು ಬಹಳಷ್ಟು ಜನರಿಗೆ ಅಂದರೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾರು ಇದ್ದಾರೋ ಅವರಿಗೆ ತುಂಬ ಸುಲಭವಾಗುವಂತಹ ಒಂದು ಪುಸ್ತಕ ಯಾಕಂದರೆ ಒಂದೇ ಪುಸ್ತಕದಲ್ಲಿ ಇಡೀ ಎಲ್ಲವನ್ನು ಆಧರಿಸಿ ಈ ಒಂದು ಪುಸ್ತಕವನ್ನು ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನ್ರಲ್ ಅಂದರೆ ಜಿ ಕೆ ಅಂದರೆ ಈ ಒಂದು ಪುಸ್ತಕ ಭಾಳಷ್ಟು ಮಹತ್ವವನ್ನು ವಹಿಸಿದೆ ಯಾಕಂದರೆ ಇವತ್ತಿನ ದಿನದಲ್ಲಿ ಪುಸ್ತಕದ ಮಹತ್ವವನ್ನು ವಹಿಸುತ್ತಾ ಇದನ್ನು ನಾನು ಕಂಡಿದ್ದೇನೆ ನೋಡೋಣ ಮುಂದೆ